ಇಲ್ಲಿ ಚಿಕ್ಬಳ್ಳಾಪುರ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಸಾಮಾಜಿಕ ಪರಂಪರೆಗಳಂದರೆ ಹಳೇ ಕಾಲ್ದವ್ರ ಥರ ಬಿಹೇವ್ ಮಾಡ್ತಾರೆ ಆಲ್ಮೋಸ್ಟಲ್ಲೂ ಇಲ್ಲಿನ ಜನ್ರೇಶನು ಯಾವುದೂ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ ಇಲ್ಲಿನ ಪದ್ಧತಿಗಳಂದರೆ ಎಲ್ಲ ಹೆಣ್ ಮಕ್ಳೂನೂ ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವಾಗಿ ಅಂದರೆ ಎಲ್ಲಾರೂ ಮೈತುಂಬ ಬಟ್ಟೆ ಹಾಕೋಬೇಕು ಅವ್ರ ಧರ್ಮ ಅವ್ರ ಧರ್ಮಕ್ಕೆ ತಕ್ಕಂಗೆ ಆಚರಣೆ ಮಾಡ್ತಾರೆ ಅವ್ರ ಮನೆಯಲ್ಲಿ ಯಾವ ಪದ್ಧತಿ ಇದೆಯೊ ಆ ಪದ್ಧತಿನ ರೂಢಿ ಮಾಡ್ಕೊಂಡು ಬರಬೇಕು ಏನಾದರೂ ಒಂದು ಸ್ವಲ್ಪ ಅಂದರೆ ಇಂಪ್ರೂವ್ಮೆಂಟ್ ಅಂದರೆ ಅವರು ಮೈಂಡು ಮೆಚೂರಾಗಿ ಏನೊ ಅವರು ಒಂದು ಒಳ್ಳೆಯ ಸಾಧನೆ ಮಾಡಕ್ಕೋದ್ರೆ ಅದಕ್ಕೆಲ್ಲ ಬಿಡೋಲ್ಲ ಅವ್ರದ್ದೇ ಆದ ಪದ್ಧತಿಯಲ್ಲಿ ಅವರು ಆಚರಣೆ ಮಾಡಬೇಕು ಪರಂಪರೆ ಅಂದರೆ ಹಳೇ ಕಾಲ್ದಿಂದ್ಲೂನು ಏನು ನಡ್ಕೊಂಡು ಬಂದಿದೆ ಇವಾಗಲೂ ಹಂಗೆ ಇದೆ ಅಂದರೆ ನಮ್ಮ ಬೇರೆ ಅವರು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದರೆ ನಮಗೆ ನಂದಿಯಲ್ಲಿ ಇದು ಇದೆ ಅದು ಏನು ಅದು ನಂದಿ ಬೆಟ್ಟ ಇದೆ ನಂದಿ ಹಿಲ್ಸ್ ಇದೆ ಮತ್ತು ತಿರ್ಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಉತ್ಸವ ಅಂತ ಮಾಡಿದ್ರು ಒಂದು ಐದು ದಿವ್ಸ ಎಲ್ಲ ಹಿಂದೂ ಫಿಲಂ ಇಂಡಸ್ಟ್ರಿ ಅವರನ್ನು ಪ್ರತಿ ದಿನಾನೂ ಒಬ್ಬೊಬ್ರನ್ನ ಕರೆಸಿ ನಮಗೆ ಎಂಟರ್ಟೈನ್ ಮಾಡಿದ್ರು ಮತ್ತು ತಿರ್ಗಿ ನಮಗೆ ಖುಷಿಯನ್ನು ಕೊಟ್ಟರು ಅಂದರೆ ತಿರ್ಗಿ ಒಂದು ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಅಂದರೆ ನಾವು ತುಂಬ ದೊಡ್ಡ ವಿಜೃಂಭಣೆಯಿಂದ ಮಾಡಿದ್ರು ಮತ್ತು ತಿರ್ಗಿ ಪ್ರತಿಯೊಂದು ಶಾಲಾ ಕಾಲೇಜ್ ಮಕ್ಳೂನೂ ಪಾಟಿಸಿಪೇಟ್ ಮಾಡಿದರು ನಮ್ಮ ಸುಧಾಕರ್ ಅವರು ಇದೆಲ್ಲ ಕಾರ್ಯಗಳನ್ನೆಲ್ಲ ಮಾಡಿಸಿದ್ರು ಉತ್ಸವ ಅಂತ ಮಾಡಿದಾಗ ಈ ಥರ ಎಲ್ಲ ಕಾರ್ಯಕ್ರಮ ಪ್ರತಿಯೊಂದು ದಿನ ಐದು ದಿನ ಕಾರ್ಯಕ್ರಮ ಇಟ್ಟುಕೊಂಡು ಐದು ದಿನಾನೂ ಎಲ್ಲ ಫಿಲಂ ಆ್ಯಕ್ಟರ್ಸ್ನೆಲ್ಲ ಕರೆಸಿ ದಿನಾಲೂ ಒಬ್ಬೊಬ್ರನ್ನ ಕರೆಸಿ ಅವ್ರಿಗೆ ಖುಷಿ ಕೊಡೊ ಥರ ಮತ್ತು ತಿರ್ಗಿ ಸಿಂಗರ್ಸು ಹಾಡು ಮತ್ತು ಹಾಡುಗ್ಳು ಒಳ್ಳೆಯ ಡ್ಯಾನ್ಸುಗ್ಳು ಎಲ್ಲ ಮಾಡಿಸಿ ನಮಗೆಲ್ಲ ಫುಲ್ಲು ಖುಷಿ ಕೊಟ್ಟು ಇದು ಮಾಡಿದ್ರು